ಒಂದು ಲಕ್ಷದ ಎಪ್ಪತ್ತ್ನಾಲ್ಕು ಸಾವಿರದ ಐನೂರ ಅರುವತ್ತೈದು ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಒಂಬೈನೂರ ಅರುವತ್ತಾರು ಎಂಟು ಲಕ್ಷದ ಎಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಆರು ಲಕ್ಷದ ಎಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತ್ನಾಲ್ಕು ಎಂಟು ಲಕ್ಷದ ಎಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಅರುವತ್ತು